ನನಗೆ ಅಯೋಧ್ಯೆ ನೋಡಬೇಕು ಅಂತ ತುಂಬ ಇಷ್ಟ ಯಾಕೆ ಅಂತ ಅಯೋಧ್ಯೆ ಡೆಲ್ಲಿ ಮುಂಬೈ ಆಮೇಲೆ ಹಂಪಿ ಆ ಸೈಡ್ ಎಲ್ಲ ಹೋಗ್ಬೇಕು ಅಂತ ತುಂಬ ಇಷ್ಟ ಅದರಲ್ಲು ಅಯೋಧ್ಯೆ ಯಾಕೆ ನನಗ್ ತುಂಬ ಇಷ್ಟ ಅಂತಂದರೆ

ಅಯೋಧ್ಯೆನು ತುಂಬ ಇಷ್ಟ ರಾಮನು ತುಂಬ ಇಷ್ಟ ಆಂಜನೇಯನು ತುಂಬ ಇಷ್ಟ ಹಂಗಾಗಿ ಎಲ್ಲಾ ಸ್ಥಳಗಳು ಒಂದೇ ಇದರಲ್ಲಿ ಸಿಗೋದರಿಂದ ನಾನು ಅಯೋಧ್ಯೆಗೆ ಹೋಗ್ಬೇಕು ಅಂತ ತುಂಬ ಇಷ್ಟ ಪಡ್ತಿನಿ ಮತ್ತು ಅದನ್ನ ನಾವು ಟಿ ವಿಲೆಲ್ಲ ನೋಡಬೇಕಾದ್ರೆ ತುಂಬ ಚೆನ್ನಾಗಿದೆ ಅದು ಜಾಗ ತೋರಿಸೋದ್ರಿಂದ ಅದು ಓಪನಿಂಗ್ ಸೆರೆಮನಿ ಇದು ತೋರ್ಸಿರೋದು ಆ ಥರ ಮಾಡಿರೋ ದೇವಸ್ಥಾನ ಅಂಥದನ್ನ ನಾವು ನೋಡ್ಲೇಬೇಕಾದಂಥ ಸ್ಥಳ ನಾವು ಆ ಅಯೋಧ್ಯೆನ ನಾವು ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು ಸತಿ ಸಾಯೋದ್ರೊಳಗೆ ಅಯೋಧ್ಯೆನ ನೋಡ್ಲೇಬೇಕಾದಂಥ ಮುಖ್ಯವಾದ ಸ್ಥಳ ಅದನ್ನ ನಾನು ನೋಡಬೇಕು ಅಂತ ತುಂಬ ಇಷ್ಟ ಪಡ್ತೀನಿ ಇನ್ನೊಂದು ಯಾವುದು ಅಂದರೆ ಡೆಲ್ಲಿ ಡೆಲ್ಲಿ ಯಾಕೆ ನಂಗೆ ತುಂಬ ಇಷ್ಟ ಅಂತಂದರೆ ನನಗೆ ಫ್ಲೈಟಲ್ಲಿ ಹೋಗ್ಬೇಕು ಹೊರ ರಾಜ್ಯಕ್ಕೆಲ್ಲ ಅನ್ನೋದ್ ತುಂಬ ಇಷ್ಟ ಡೆಲ್ಲಿಲಿ ತಾಜ್ ಮಹಲ್ ನೋಡಬೇಕು ಅದರ ಮುಂದೆ ನಾನು ನಮ್ಮಯಜ್ಮಾನ್ರು ನನ್ನ ಮಕ್ಕಳು ನಿಂದಿರ್ಸ್ಕೊಂಡು ಒಂದು ಫೋಟೋ ಹಾಕಬೇಕು ಅಂತ ನನಗೆ ತುಂಬ ಆಸೆ ಡೆಲ್ಲಿಗೋದ ಆಮೇಲೆ ಶಾಪಿಂಗ್ ಅಲ್ಲಿ ಶಾಪಿಂಗ್ ನನಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ಡೆಲ್ಲೀಲೆಲ್ಲ ತುಂಬ ಕಮ್ಮಿ ರೇಟ್ ಇರೋದರಿಂದ ಎಲ್ಲರು ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಡೆಲ್ಲಿಲಿ ತುಂಬ ಶಾಪಿಂಗ್ ಎಲ್ಲ ಕಮ್ಮಿ ಇರುತ್ತೆ ತುಂಬ ಪರ್ಚೆಸ್ ಮಾಡ್ಬೋದು ಅಂತ ಹಂಗಾಗಿ ನನಗೆ ಡೆಲ್ಲಿಗೋಗಿ ತುಂಬ ಶಾಪಿಂಗ್ ಮಾಡಬೇಕು ಮತ್ತು ನಂಗೆ ಹೊರ್ಗಡೆ ಎಲ್ಲ ತುಂಬ ಸುತ್ತೋದು ಅಂದರೆ ತುಂಬ ಇಷ್ಟ ಯಾವ ಪ್ಲೇಸು ಬಿಡೋಲ್ಲ ನಾವು ಈಗ ಇರೊ ಹತ್ರದ ಹಳ್ಳಿ ಗಿಳ್ಳಿ ಯಾರು ಕರೆದ್ರು ನಾನು ಹೋಗ್ತೀನಿ ಯಾಕಂದ್ರೆ ನಂಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ಯಾವ ಸ್ಥಳಗಳು ಇದು ಪರ್ಟಿಕ್ಯುಲರ್ ಆಗಿ ಇಂಥ ಸ್ಥಳ ಅಂತ ಹೇಳಲ್ಲ ಯಾವ ಸ್ಥಳಗಳಾದ್ರು ಆಗಿರ್ಬೋದು ಎಲ್ಲ ಸ್ಥಳಗಳು ಒನ್ನೊಂದು ಸ್ಥಳಕ್ಕೆ ಒನ್ನೊಂದು ವಿಶಿಷ್ಟ ಇದ್ದೇ ಇರುತ್ತೆ ಅದನ್ನು ನೋಡಲೇಬೇಕು ಅನ್ನೋದು ನನಗ್ ತುಂಬ ಆಸೆ ಹಂಗಾಗಿ ನಾನು ಸ್ಥಳಗಳ್ನ ತುಂಬ ನೋಡೋಕೆ ಇಷ್ಟ ಪಟ್ಟರೆ ಇಷ್ಟ ಪಡ್ತೀನಿ ಆಮೇಲೆ ಹಂಪೆ ಹಂಪೆ ಯಾಕಿಷ್ಟ ಅಂತಂದರೆ ಹಂಪೆ ತುಂಬ ಚೆನ್ನಾಗಿದೆ ಅದು ನಮ್ಮ ರಾಜರು ಇದು ಮಾಡಿರೋ ಅಂಥ ಸ್ಥಳಗಳು ಹಂಪೆನಲ್ಲಿ ನೋಡೊವಂಥದ್ದು ತುಂಬ ಇದೆ ಅದರಲ್ಲು ಮಕ್ಕಳನೆಲ್ಲ ಕರ್ಕೊಂಡು ಹೋದ್ರೆ ಹಂಪೆಗೆ ಒಂದು ಹಂಪೆಗಳನ್ನ ನೋಡಿದರೆ ಈಗಿನ ಕಾಲದ ಮಕ್ಕಳುಗಳಿಗೆ ಆ ಥರ ಹಂಪೆ ಹಳೇಬೀಡು ಆ ಥರದವೆಲ್ಲ ಗೊತ್ತೇ ಇರೋಲ್ಲ ಬರೀ ಪಾಸ್ಟ್ ಫುಡ್ಡು ಫಾರಿನ್ನು ಆ ಥರ ಇಷ್ಟ ಪಡ್ತಾರೆ ಹಂಪೆ ಹಳೇಬೀಡು ಬಾದಾಮಿ ಆ ಸೈಡ್ ಎಲ್ಲ ಕರ್ಕೊಂಡು ಹೋದ್ರೆ ಮಕ್ಕಳುಗಳು ತುಂಬ ಸಂತೋಷ ಪಡ್ತವೆ ಮತ್ತು ಅವನ್ನೆಲ್ಲ ಬರಿ ಬುಕ್ಕಲ್ಲಿ ನೋಡಿರ್ತಾರೆ ಮಕ್ಕಳುಗಳು ನಮ್ಮ ಕಾಲದೋರಂಗೆ ಆವಾಗೆಲ್ಲ ನಮ್ಮನ್ನು ಯಾವ್ದರ ಒಂದು ಟ್ರಿಪ್ ಅಂತ ಕರ್ಕೊಂಡು ಹೋದರೆ ಹಂಪೆ ಹಳೇಬೀಡು ಆ ಸೈಡೇ ಕರ್ಕೊಂಡು ಹೋಗೋರು ಈಗಿನ ಮಕ್ಕಳುಗಳಿಗ್ ಆ ಥರ ಅಲ್ಲ ರೆಸಾರ್ಟು ಆ ಸೈಡ್ ಕರ್ಕೊಂಡು ಹೋಗ್ತಾರೆ ಹಂಗಾಗಿ ಹಂಪೆ ಹಳೇಬೀಡು ಬೇಲೂರು ಆ ಥರ ದೇವಸ್ಥಾನ್ಗುಳಿಗೆಲ್ಲ ಕರ್ಕೊಂಡು ಹೋದ್ರೆ ಓ ನನಗೆ ಈ ಬುಕ್ಕಲ್ಲಿ ಈ ಥರ ನೋಡಿದ್ದೇ ಇದು ತುಂಬ ಚೆನ್ನಾಗಿದೆ ಆಮೇಲೆ ಶಿಲ್ಪಿಗಳೆಲ್ಲ ಕೆತ್ತನೆ ಮಾಡಿರೋದೆಲ್ಲ ಇದೆಯೆಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ಮಕ್ಕಳುಗಳ್ ನೋಡಿರೆ ಅವ್ಕೆ ತುಂಬ ಉಪಯೋಗ ಆಗುತ್ತೆ ಮುಂದುಕ್ಕೆ ಅವೆಲ್ಲ ನಮ್ಮ ಜನ್ರೇಷನ್ ಇರೋದರಿಂದ ಅದನೆಲ್ಲ ತೋರಿಸಬೇಕು ಆಮೇಲೆ ಬೇರೆದು ಯಾವುದು ಅಂದರೆ ಡೆಲ್ಲಿ ಡೆಲ್ಲಿನ ಯಾಕೆ ನೋಡಬೇಕು ಅಂತಿದ್ರೆ ಅದೊಂದು ವಿಶೇಷವಾದ ಸ್ಥಳ ಅದನ್ ನೋಡಿರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳುಗಳು ಎಲ್ಲ ಓ ಮಕ್ಳುಗಳ ಜೊತೆ ಎಲ್ಲ ಹೋದ್ರೆ ಹೊರಗಡೆ ಟ್ರಿಪ್ ಎಲ್ಲ ತುಂಬ ಚೆನ್ನಾಗಿರತ್ತೆ ಮತ್ತು ಮೈಸೂರು ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಬೆಟ್ಟ ಇದೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನನಗ ಅದು ಟ್ರಾವೆಲಿಂಗ್ಸ್ ಎಲ್ಲ ಅಂದರೆ ತುಂಬ ಇಷ್ಟ ಹಾಗಾಗಿ ತುಂಬ ಸ್ಥಳಗಳನ್ನ ಯಾವ ಸ್ಥಳಗಳು ಅಂತನೇ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ ತುಂಬ ಸ್ಥಳಗಳ್ನ ನೋಡಬೇಕು ತುಂಬ ಸ್ಥಳಗಳು ಎಲ್ಲವೂ ಚೆನ್ನಾಗಿರ್ತಾವೆ ಎಲ್ಲ ಸ್ಥಳಗಳಿಗು ಹೋಗ್ಬೇಕು ನೋಡಬೇಕು ಅನ್ನೋದೇ ನನ್ನ ಆಸೆ